ಗೃಹಿಣಿಯರಿಗಾಗಿ ರೇಡಿಯೋ ಇಲ್ಲವೆ ವೃತ್ತಪತ್ರಿಕೆಗಳಲ್ಲಿ ವಿಶೇಷ ವಿಭಾಗಗಳಿರಬೇಕು ಎಂದು ನಾವು ಬಯಸುತ್ತೇವೆ ಏಕೆಂದರೆ ಗೃಹಿಣಿಯರು ಮನೆಯಲ್ಲೇ ಕೆಲಸ ಮಾಡುತ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಕ್ಲೀನ್ ಮಾಡಿ ಅಡುಗೆ ಮಾಡಿ ಮಧ್ಯಾಹ್ನ ಊಟ ಮಾಡಿ ಪಾತ್ರೆ ತೊಳೆದು ಕಸ ಗುಡಿಸಿ ಬಟ್ಟೆ ತೊಳೆದು ಎಲ್ಲರಿಗೂ ಊಟ ಹಾಕಬೇಕು ಮತ್ತು ರಾತ್ರಿ ಕೂಡ ಅಡುಗೆ ಮಾಡಬೇಕು ಅವರಿಗೆ ವೃತ್ತಪತ್ರಿಕೆಗಳು ಹಾಗೂ ರೇಡಿಯೋ ಅವಕಾಶ ಇರುತ್ತದೆ ಏಕೆಂದರೆ ರೇಡಿಯೋಗಳಲ್ಲಿ ಹಾಡುಗಳನ್ನು ಹಾಕುಕೊಂಡು ಅಥವಾ ವಾರ್ತೆಗಳನ್ನು ಕೇಳಿಸಿಕೊಂಡು ಕೆಲಸ ಮಾಡುತ್ತಾರೆ ಯಾಕೆಂದರೆ ಅವು ಅವು ಅವುಗಳನ್ನು ಕೇಳಿಕೊಂಡು ಕೆಲಸ ಮಾಡಿದರೆ ಕೆಲಸ ಬೇಗ ಮುಗಿಯುತ್ತೆ ಹಾಗೂ ವೃತ್ತಪತ್ರಿಕೆಗಳು ಅವರಿಗೆ ಬೇಕೇ ಬೇಕು ಏಕೆಂದರೆ ವೃತ್ತಪತ್ರಿಕೆಗಳಲ್ಲಿ ವಿಶೇಷವಾದ ವಿಭಾಗಗಳಿರಬೇಕು ಅವುಗಳು ಇದ್ದರೆ ವೃತ್ತಪತ್ರಿಕೆಗಳನ್ನು ಓದುವ ಗ್ರಹಿಣಿಯರಿಗೆ ತುಂಬ ಉಪಯೋಗವಾಗುತ್ತದೆ